ಕ್ರಿಕೆಟ್ ಟೂರ್ನಾಮೆಂಟು ಅದು ಹನ್ನೆರಡು ಜನ ಇರಬೇಕು ಆಮೇಲೆ ಖೋಖೋ ಅಲ್ಲಿ ಒಂಬತ್ತು ಜನ ಇರಬೇಕು ಕಬಡ್ಡಿಯಲ್ಲಿ ಆರು ಜನ ಎಕ್ಸ್ಟ್ರಾ ಪ್ಲೇಯರ್ಸ್ ಒಂದು ಇಬ್ಬರು ಮೂರು ಜನ ಆಮೇಲೆ ಈ ಗುಂಡು ಎಸೆತದಲ್ಲಿ ಒಬ್ಬರು ಚಕ್ರ ಎಸೆತದಲ್ಲಿ ಒಬ್ಬರು ಈ ಜಾವ್ಲಿನ್ ಥ್ರೋವಲ್ಲಿ ಒಬ್ಬರು